ಹಲೋ ಅನುಜಾ ಮೇಡಂ ಅವ್ರಾ ಮೇಡಂ ನಾ ನಿಮ್ಮ ಸ್ಕೂಲ ಆರನೇ ಕ್ಲಾಸಲ್ಲಿ ಇರೋ ಸುಶಾಂತ್ದು ಪೇರೆಂಟ್ ಮಾತಾಡ್ತಾಯಿರೋದು ಮೇಡಂ ಮಗುದು ಇದು ಮೊನ್ನೆ ಪ್ರೋಗ್ರೇಸ್ ರಿಪೋರ್ಟು ತೊಗೊಂಡೋದೆ ಅಂದರೆ ಮಾರ್ಕ್ಸ್ ಕಾರ್ಡು ತೊಗೊಂಡೋದೆ ಆಮೇಲೆ ಅವ್ನದು ನೋಟ್ಸು ಎಲ್ಲ ನೋಡ್ತಾ ಇದ್ದೀನಿ ಹ್ಯಾಂಡ್ ರೈಟಿಂಗು ಎಲ್ಲ ನೋಡ್ತಾಯಿದ್ದೀನಿ ಯಾವ್ದು ಅಷ್ಟೊಂದು ಇಂಪ್ರುಮೆಂಟ್ಸೆ ಕಾಣಿಸ್ತಾ ಇಲ್ಲ ಆ ಮಗುವಲ್ಲಿ ಯಾವ ಡೆವ್ಲಪ್ಮೆಂಟು ಕಾಣಿಸ್ತಿಲ್ವಲ್ಲ ಏನು ಇದು ಯಾರು ಇಲ್ಲಿ ಕೋಆರ್ಡಿನೇಟರು ಹಾಂ ಹೌದು ಅದು ಹಾಂ ಮನೆಲ್ಲು ಬಂದು

ಹಾಂ ಹ್ಞೂ ಹ್ಞೂ ಹಾಂ ಹಾ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಅಂದರೆ ನಾನು ಒಂದೊಂದ್ಸಲ ಮೊಸರನ್ನ ಕೊಟ್ಕಳ್ಸಿ ಬಿಟ್ಟಿದ್ದೆ ಇಲ್ಲ ಇಲ್ಲ ಮೊಸರನ್ನ ಕೊಡ್ತಾ ಇರ್ತೀನಿ ಅದೇನಾದರು ಅಭ್ಯಾಸ ಆಗಬಿಟ್ಟು ಮ ನಿದ್ರೆ ಅಂದರೆ ನಿದ್ರೆ ಯಾವ ಪಿರಿಡಲ್ಲಿ ಮಾಡ್ತಾನೆ ಮೇಡಂ ಅವನು ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಅಂದರೆ ನಾನು ಲಾಸ್ಟ್ ಒಂದು ಎರ್ಡ್ಮೂರು ವಾರದಿಂದ ಅವ್ನದು ಏನು ಚೆಕ್ ಮಾಡೋಕ್ಕೆ ಆಗಿಲ್ಲ ಬಟ್ ನಾನು ಸಡನ್ನಾಗಿ ಪ್ರೋಗ್ರೆಸ್ ರಿಪೋರ್ಟ್ ನೋಡಿದ ತಕ್ಷಣ ಟೆಂಕ್ಷನ್ ಆಯ್ತು ನೋಟ್ಸಲ್ಲು ಕೂಡ ಎಷ್ಟೊಂದು ವಿಚಾರಗಳು ಅಂದರೆ ಎಷ್ಟೊಂದೆಲ್ಲ ಕ್ವೆಷನ್ ಬರೆಯೋದು ಆನ್ಸರ್ ಬಿಟ್ಟು ಬಿಡೋದು ಆಮೇಲೆ ಎಷ್ಟೊಂದು ಮಿಸ್ಟೇಕ್ಸು ಮತ್ತೆ ನೋಟ್ಸಗಳು ಕರೆಕ್ಷನ್ ಆಗಿಲ್ವಲ್ಲ ಮೇಡಂ ಕರೆಕ್ಷನ್ ಮಾಡ್ಬೇಕಲ್ವ ನೀವು

ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಹ್ಞೂ ಹ್ಞೂ ಓಕೆ ಓಕೆ ಅಂದರೆ ನಾನು ಸ್ವಲ್ಪ ಇರ್ಲಿಲ್ಲ ಅವ್ನು ಹೇಳ್ದಂಗೆ ಅದು ನಿಜವೇ ಇದೆ ಬಟ್ ಅವನು ನಾನು ಮ ಅವ್ನು ಮಾಡ್ತಿದ್ದಾನೇನೋ ಅಂತ ಅಂದ್ಕೊಂಡಿದ್ದೆ ಈ ಏಜಲ್ಲಿ ಅವ್ನು ಸ್ವಲ್ಪ ಲೇಸಿನೆ ಆಗ್ತಿದ್ದಾನೆ ಅನಿಸುತ್ತೆ ನಾನು ಕೇರ್ ಮಾಡ್ತೀನಿ ಮೇಡಂ ಹಾಂ ಬಟ್ ನೀವು ಕೂಡ ನಿಮ್ಕಡೆಯಿಂದ ಎಲ್ಲ ಟೀಚರ್ಸ್ಗೂ ಸ್ವಲ್ಪ ಹೇಳಿ ಯಾಕೆಂದ್ರೆ ಡೆವ್ಲಪ್ಮೆಂಟೇ ಕಾಣಿಸ್ತಾ ಇಲ್ಲ ಆ ಮಗುವಲ್ಲಿ ಅಂತ ಅನಿಸ್ತಾ ಇದೆ ಈ ಏಜಲ್ಲಿ ಸೊ ನೀ ನಾವು ಒಂದು ಮಗು ಡೆವ್ಲಪ್ ಆಗಲಿ ಅಂತಲೇ ತಾನೇ ನಿಮ್ಮ ಸ್ಕೂಲ್ಗೆ ಹಾಕೋದು ನಿಮ್ಮ ಸ್ಕೂಲನ್ನ ಒಂದು ನಿಮ್ಮ ಟೀಚೆರ್ಸನೆಲ್ಲ ಯಾಕೆ ನಂಬಿರ್ತೀವಿ ನಾವು ಅದಕ್ಕೆ ಅಲ್ವ ನೀವು ಸ್ವಲ್ಪ ಸರಿ ಸರಿ ಹಾಂ ಹಾಂ ಹಾಂ ಸರಿ ಮೇಡಂ ಸರಿ ಸರಿ ಸರಿ ಅದು ಅದೇ ಆ ಕೆಲಸವೇ ಇವಾಗ ಮಾಡ್ತಾಯಿದ್ದೀನಿ ಮೇಡಂ ಓಕೆ ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ ನಿಮ್ಮ ಕಡೆಯಿಂದಲೂ ಸ್ವಲ್ಪ ಅದು ಚೆಕ್ ಮಾಡ್ಕೊಳ್ತಾಯಿರಿ ತ್ಯಾಂಕ್ ಯು ಮೇಡಂ ಧನ್ಯವಾದಗಳು ಓ ಈ ಸ್ಯಾಟರ್ಡೇ ಮತ್ತೆ ಒಂದ್ಸಲ ಸರಿ ಮೇಡಂ ಸರಿ ಆಯ್ತು ಓಕೆ ತ್ಯಾಂಕ್ ಯು